ನಾನು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಮೊಬೈಲನ್ನು ತಗೊಂಡೆ ಆ ಮೊಬೈಲು ಕಾಲ್ಸ್ಗೆ ಮೆಸೇಜಸ್ಗೆ ಮತ್ತು ವಾಟ್ಸ್ಆಪ್ ಮೆಸೇಜಸ್ಗೆಲ್ಲ ಯೂಸ್ ಆಗ್ತಿದೆ ಜೊತೆಗೆ ನಾನು ಜಿಮೇಲನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನನಗೆ ಫೋನ್ನಲ್ಲೇ ನಾನು ಜಿಮೇಲನ್ನ ಓಪನ್ ಮಾಡಿ ಮೆಸೇಜಸ್ನೆಲ್ಲ ನೋಡ್ತಿರ್ತೀನಿ ಮತ್ತು ಅದಕ್ಕೆ ನಾನು ರಿಪ್ಲೈಸ್ ಎಲ್ಲ ಕೊಡ್ತಿರ್ತೀನಿ ಮತ್ತು ಮೆಸೇಜಸ್ಸೂ ಅಷ್ಟೇ ನಾರ್ಮಲ್ ಮೆಸೇಜಸ್ಸು ಯಾರಾದರೂ ನನಗೆ ಮೆಸೇಜಸ್ ಮಾಡಿದರೆ ಅದನ್ನೂ ಸಹ ನಾನು ಓದ್ತೀನಿ ಅದಕ್ಕೂ ನಾನು ರಿಪ್ಲೈನ ಮಾಡ್ತೀನಿ ಮತ್ತು ವಾಟ್ಸಾಪ್ ಗ್ರೂಪ್ ಇರೋದ್ರಿಂದ ಅದರಲ್ಲಿ ನಾನು ಚಾಟಿಂಗ್ಸ್ನೆಲ್ಲ ಮಾಡ್ತಿರ್ತೀನಿ ಮತ್ತೆ ಯಾರಾದರೂ ನನಗೆ ಚಾಟಿಂಗ್ ಮಾಡಿದರೆ ಅದಕ್ಕೂ ನಾನು ರಿಪ್ಲೈನೂ ಮಾಡ್ತಿರ್ತೀನಿ ಮತ್ತು ನಾನು ಏನಾದರೂ ಸ್ಟೇಟಸ್ಗಳು ಇದ್ರೆ ಒಳ್ಳೇದನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಆ ಸ್ಟೇಟಸ್ಸನ್ನೂ ಸಹ ಅಷ್ಟೇ ಯಾರು ನೋಡ್ತಿದ್ದಾರೆ ಏನು ಅಂತಾನು ನಾನು ಅದನ್ನು ಮತ್ತು ಸ್ಟೇಟಸ್ಸಲ್ಲೂ ಚೆಕ್ ಮಾಡ್ತಿರ್ತೀನಿ ಇದರ ಜೊತೆಗೆ ಇನ್ಸ್ಟಾಗ್ರಾಮನ್ನೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ಅದನ್ನೂ ನೋಡ್ತಿರ್ತೀನಿ ಮತ್ತು ಫೇಸ್ಬುಕ್ಕನ್ನ ಅದನ್ನೂ ಓಪನ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಯಾರು ಫ್ರೆಂಡ್ಸಾಗಿದ್ದಾರೆ ಮತ್ತು ಏನೇನು ವೀಡಿಯೋಸ್ ಹಾಕಿದ್ದಾರೆ ಅದನ್ನೂ ನೋಡ್ತಿರ್ತೀನಿ ಮತ್ತು ಅದರಲ್ಲಿ ಲೈಕ್ ಅಂತ ಹೇಳಿಬಿಟ್ಟು ಕಾಮೆಂಟ್ಸನ್ನ ನಾನು ಕೊಡ್ತಿರ್ತೀನಿ ಫೇಸ್ಬುಕ್ಕಲ್ಲುನು ಮತ್ತು ಫೋನ್ ಕಾಲ್ಸ್ಗೂ ಅಷ್ಟೆ ತುಂಬ ಜನರ ಹತ್ತಿರ ನಾನು ಫೋನನ್ನ ಕಾಲ್ಸ್ ಮಾಡಿ ಮಾತಾಡ್ಬೋದು ಈಗ ಮುಂಚೆ ಆದರೆ ಫೋನ್ ಕಾಲ್ಸ್ ಎಲ್ಲ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಈಗ ಫೋನ್ ಬಂದಿರೋದ್ರಿಂದ ತುಂಬಾ ಯೂಸ್ ಆಗ್ತಿದೆ ಮತ್ತು ನಮ್ಮ ಪ್ರಪಂಚದಲ್ಲಿ ಏನೇನೆಲ್ಲ ಆಗ್ತಿದೆ ಮತ್ತು ವೀಡಿಯೋಸನ್ನ ನಾನು ಟಿ ವಿ ಚಾನೆಲ್ ಮುಖಾಂತರನೂ ನನ್ನ ಫೋನಲ್ಲೇ ಸಹ ನೋಡ್ತಾ ಇರ್ತೀನಿ ಅದನ್ನೂನು ಮತ್ತು ಮೊಬೈಲಲ್ಲಿ ಬಂದುಬಿಟ್ಟು ಬೇರೆ ಗೇಮ್ಸನ್ನ ಮತ್ತು ಯೂಸ್ ಮಾಡ್ತಿರ್ತೀನಿ ಗೇಮ್ಸ್ ಆಡೋದ್ರಿಂದ ಆಗ್ಲಿ ಮತ್ತೆ ಇದೆಲ್ಲ ಮಾಡ್ತಿರ್ತೀನಿ ನಂತರ ಫೋನ್ ಬಂದು ಮಕ್ಕಳೂ ಅಷ್ಟೆ ತುಂಬ ಮನೇಲಿ ಗಲಾಟೆ ಮಾಡ್ತಿರೊವಾಗ ಅಳೋವಂಥ ಟೈಮಲ್ಲಿ ಅವರ್ಗೂ ಅಷ್ಟೇ ಈ ಪ್ರಾಣಿ ಪಕ್ಷಿಗಳದ್ದು ಎಲ್ಲ ವೀಡಿಯೋಸ್ನೆಲ್ಲ ಇಟ್ಟ್ಕೊಡ್ತಿರ್ತೀನಿ ಅವರು ವೀಡಿಯೋಸ್ನೆಲ್ಲ ನೋಡಿಕೊಂಡು ಆರಾಮಾಗಿ ಇರ್ತಾರೆ ಮತ್ತೆ ಮಕ್ಳಿಗೂ ಅಷ್ಟೇ ಸ್ಕೂಲ್ನಲ್ಲಿ ಅವರು ಇದೊಂದು ಗ್ರೂಪನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಏನೇನೆಲ್ಲ ಅವರು ವರ್ಕ್ ಮಾಡಬೇಕಾಗತ್ತೆ ಹಾಲಿಡೇಸ್ ಯಾವಾಗಿರತ್ತೆ ಮತ್ತೆ ಎಷ್ಟು ಹೊತ್ತಿಂದ ಎಷ್ಟು ಹೊತ್ವರ್ಗೂ ಹಾಫ್ ಡೇ ಇರತ್ತಾ ಫುಲ್ ಡೇ ಇರತ್ತಾ ಮತ್ತು ಈವೆಂಟ್ಸ್ ಇದ್ರೂ ಅಷ್ಟೇ ಗ್ರೂಪಲ್ಲಿ ಹಾಕ್ತಿರ್ತಾರೆ ಅದನ್ನೂ ಸಹ ನಾನು ನೋಡಿಬಿಟ್ಟು ರಿಪ್ಲೈ ಮಾಡ್ತಿರ್ತೀನಿ ಮತ್ತು ಮಕ್ಕಳಿಗೇನಾದ್ರು ಫೀಸ್ ಕಟ್ಟಬೇಕಾದ್ರು ಗ್ರೂಪಲ್ಲಿ ಹಾಕ್ತಿರ್ತಾರೆ ಅದಕ್ಕೂ ಸಹ ನಾನು ರಿಪ್ಲೈ ಮಾಡ್ತಿರ್ತೀನಿ ಆ ಸ್ಕೂಲ್ ಹತ್ರನೇ ಹೋಗಬೇಕು ಅಂತ ಏನಿಲ್ಲ ಮತ್ತು ಅವ್ರೂ ಅಷ್ಟೆ ಪೇರೆಂಟ್ಸ್ ಮೀಟಿಂಗು ಅದು ಇದು ಏನಾದರೂ ಇದ್ದರೆ ಅವ್ರು ಸಹ ಗ್ರೂಪಲ್ಲೇ ಅಪ್ಲೋಡ್ ಮಾಡ್ತಾರೆ ಆ ಮೀಟಿಂಗ್ಸ್ಗೂ ನಾನು ಅಟೆಂಡ್ ಮಾಡ್ತೀನಿ ಒಟ್ನಲ್ಲಿ ಹೇಳಬೇಕಂದ್ರೆ ಮೊಬೈಲ್ ಇರೋದಕ್ಕೆ ತುಂಬಾ ನಮಗೆ ಯೂಸ್ಫುಲ್ ಆಗ್ತಾ ಇದೆ ಈ ಫೋನನ್ನ ಎಲ್ಲರೂ ಇಟ್ಟುಕೊಂಡು ಎಲ್ಲರೂ ಯೂಸ್ ಮಾಡಿ ಎಲ್ಲರಿಗೂ ನಾವು ಮೆಸೇಜಸ್ಸನ್ನ ಬೇಗ ಬೇಗ ಪಾಸ್ ಮಾಡ್ತಾ ಇರ್ಬೋದು ಮೊಬೈಲ್ ಇರೋದ್ರಿಂದ ಆದರೆ ಒಬ್ಬ ವ್ಯಕ್ತಿಗೆ ನಾವು ಮೊಬೈಲ್ ಇಲ್ಲ ಅಂದರೆ ಏನಾದರೂ ಒಂದು ವಿಷಯ ತಲ್ಪ್ಸ್ಬೇಕಂದ್ರೆ ಒಂದು ಕಾಗದ ಮುಖಾಂತರ ತಲ್ಪ್ಸ್ಬೋದು ಅದನ್ನು ಮಾಡಕಂದ್ರೆ ನಮಗೆ ತುಂಬ ಟೈಮ್ ತಗೊಳತ್ತೆ ಆದರೆ ಮೊಬೈಲ್ ಇರೋದ್ರಿಂದ ಇಮ್ಮಡಿಯಟ್ಲಿ ಸೆಕೆಂಡ್ಗಳಲ್ಲಿ ನಾವು ಏನೇ ಒಂದು ಇನ್ಫಾರ್ಮೇಶನನ್ನ ಇದ್ದರೂ ಸಹ ಅವ್ರಿಗೆ ಬೇಗ ಪಾಸ್ ಮಾಡ್ಬೋದು ಅದೇ ಫೋನ್ ಇಲ್ಲ ಅಂದಿದ್ದರೆ ನಮಗೆ ತುಂಬ ಕಷ್ಟ ಆಗ್ತಾ ಇತ್ತು ಫೋನ್ ಇರೋದ್ರಿಂದ ನಮಗೆ ಎಲ್ಲ ವಿಚಾರಗಳನ್ನೂ ನಾವು ಸಹ ಬೇಗ ನಾವು ಪಾಸ್ ಮಾಡ್ಬೌದು ಇದು ನಮಗೆ ತುಂಬ ಉಪಯೋಗ ಆಗ್ತಿದೆ ಮೊಬೈಲ್ಗಳು ಮತ್ತು ಈ ಫೋನು ಕಾಲ್ಸ್ಗೂ ಅಷ್ಟೇ ಅಟೆಂಡ್ ಮಾಡಬೇಕು ಮತ್ತು ಫೋನ್ಗೂ ಅಷ್ಟೇ ನಾವು ಚಾರ್ಜಿಂಗ್ ಹಾಕ್ಬೇಕಾಗತ್ತೆ